ರೊಟ್ಟಿ ಮಾಡ್ತೀವಿ ರೊಟ್ಟಿಯಾಕ ಅಲ್ಸಂದಿ ಕಾಳು ಹೆಸ್ರು ಕಾಳು ಮಡ್ಕಿ ಕಾಳು ಮತ್ತು ಉಪ್ಕಡ್ಲಿ ಅವೆಲ್ಲ ಮಾಡಿದರೆ ಚೆನ್ನಾಗಿರತ್ತೆ ಕುಚ್ ಕುಚ್ಯಾ ಬೇಸ್ಬಿಟ್ಟು ಅದ್ನೆಲ್ಲ ಒಗ್ಗಣ್ಗ್ಯಾ ಹಾಕೋಬೇಕು ಎಲ್ಲಾದ್ನ ಚೆನ್ನಾಗಿ ಇರುತತೆ ಆಮೇಲೆ ಚಪಾತಿ ಮಾಡಿದರೆ ಆಲುಗಡ್ಡಿ ಪಲ್ಯ ಅದನ್ನ ಮಾಡಬೇಕು ನಾವು ಹಬ್ಬಕ್ಕೆ ಕಡ್ಲ್ ತೊಗ್ರ್ಬೇಳೆ ಕುಚ್ಕೊಂಡು ಅದನ್ನ ರುಬ್ಬಿ ಅದೆಲ್ಲಾ ರುಬ್ಕೊಂಡು ಹೋಳ್ಗೆ ಮಾಡಿ ಸೊಂಡಿಗಿ ಮಾ ಅಕ್ಕಿ ನೆನ್ಸಿ ಬಿಟ್ಟು ನಾವು ವರ್ಷ ವರ್ಷ ಊಟ ಮಾಡ್ತೀವಿ ಅದನ್ನ ಮನೇಲೆ ತಯಾರು ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಬೆಸ್ವಿ ಎಲ್ಲಾ ಹಿಟ್ಟು ಹಿಟ್ಟು ರುಬ್ಬಿ ಇಕ್ಕೆಂಡು ಅದನ್ನ ಬೇಸ್ ಮಳ್ಸಿ ಎಲ್ಲ ಸಂಡ್ಗೀ ಹಾಕಿ ಬುಟ್ಟು ಒಣಗ್ಸಿ ಎಲ್ಲ ಮಾಡ್ಕೊಂತೀವಿ ಅವ್ನ ಊಟ ಮಾಡ್ತೀವಿ ಮಟನ್ ಸಾರ್ಗಿ ಚಕ್ಕೆ ಲವಂಗ ಏಲಕ್ಕಿ ಬುಲ್ಡೆ ಕಾಲು ಕಾಳು ಮತ್ತು ಲವಂಗ ಅವೆಲ್ಲ ಹಂಚಿನಲ್ಲಿ ಹುರ್ಕಂಡು ತೆವಳಲ್ಲಿ ಚೆನ್ನಾಗಿ ಕುಟ್ತೀವಿ ಕುಟ್ಟಿ ಅದ್ರ ಮಸಾಲೆ ತಯಾರು ಮಾಡ್ಕಂತೀವಿ ಅದನ್ನ ಮಸಾಲೆ ತಯಾರು ಮಾಡ್ಕೊಂದ್ ಅದನ್ನ ಹಾಕಿದರೆ ಘಮಘಮಾ ಅಂತೈತಿ ಆಮೇಲೆ ಹೊಳ್ಗಿ ಮಾ ಚವಂದ್ ಮಾಡ್ತೀವಿ ನಾವು ಗೋದಿ ಇಟ್ಟಿ ಇಲ್ಲಿದೆ ಅದ್ನೇಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡು ಪೂರಿ ಥರ ತತ್ಯಾ ತೀಡ್ಕೆಂಡು ಅದನ್ನ ಹಚ್ಚಿದ ಮೇಲೆ ತಟ್ಟಿ ಎಲ್ಲ ಗಸ್ ಇದು ಅದೇನು ಬೆಸ್ಗಸಿವ್ ಅವೆಲ್ಲ ಹಾಕ್ಬುಟ್ಟು ತುಪ್ಪ ಸವರಿ ಅದ್ಕೆ ಬೆಲ್ಲದ ಪುಡಿ ಕಡ್ಲಿ ಪು ಕಡ್ಲಿ ಬೆಲ್ಲ ಅವೆಲ್ಲ ಪುಡಿ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡು ಬೇಸ್ವಳ್ಳಿ ರುಬ್ಕೊಂಡು ಪುಡಿ ಮಾಡಿ ಅದ್ರ ಮೇಲೆ ಟೇಸ್ಟಲ್ಲಿ ಹುರ್ಕೊಂಡು ಸವ್ರಿ ತುಪ್ಪದ್ಮೇಲೆ ಸವ್ರ್ಕಂತಿವಿ ಚೆನ್ನಾಗಿ ಇರ್ತತೆ ಚಾವಾಗದ ಮಾದ್ಲಿ ಮಾಡ್ತೀವಿ ಗೋದಿ ಹಿಟ್ಟು ತಗಂಡು ಅದನ್ನೆಲ್ಲ ಕಲ್ಸ್ಕೊಂಡು ಅದನ್ನ ಹಂಚ್ಚಿನ್ಮೇಲೆ ರುಬ್ಕೊಂಡು ಸುಟ್ಟು ಅದ್ನ ಸುಟ್ಕೊಂದು ಎಲ್ಲ ಮತ್ತು ಅದನ್ನೆಲ್ಲ ಚೆನ್ನಾಗಿ ಜಲ್ಡಿ ಮೇಲೆ ತುರ್ದು ಅದೆಲ್ಲ ತುರ್ಕೊಂಡು ಕಡ್ಲಿಯೆಲ್ಲ ಕಡ್ಲಿ ಕೊಬುರಿ ಅವೆಲ್ಲಾನು ಮಿಕ್ಸ್ ಮಾಡ್ಕೊಂಡು ಇಟ್ಕಾ ಆಕಿದ್ನೆಪ್ಪ ಅಂದ್ರೆ ಮಾಡ್ಲಿದೈದು ಸಕ್ಕರೆ ಅವೆಲ್ಲ ಕಳ್ಸ್ತಿಕ ಸಕ್ರಿನಾದರು ಹಾಕು ಬೆಲ್ಲಾನಾದ್ರು ಹಾಕೋಬೊ ಹಾಕ್ಯಬೋದು ಚೆನ್ನಾಗಿ ಆಗುತ್ತೆ ಟೇಸ್ಟಿ ಇರುತತೆ ಮತ್ತು ಅಮೇಲೆ ಕಾ ಕರ್ಜಿಕಾಯಿ ಕಡ್ಲಿ ಬೆಲ್ಲ ಗಸೆಗಸೆ ಎಳ್ಳು ಕೊಬ್ಬರಿ ಅವೆಲ್ಲ ಆಕಿ ಗುಂಡಿಂಗೆ ರುಬ್ಬಿ ಇಷ್ಟು ಚೆನ್ನಾಗಿ ಆಗತ್ತೆ ಅದನ್ನ ಅತ್ತಿ ಆಮೇಲೆ ನಾ ಹಬ್ಬಕ ಅವಾಗ ಅವ ಭಾಳ ಮಾಡಲ್ಲ ಭಾಳ ಮಾ ರೊಟ್ಟಿದ್ರ ಅವೆಲ್ಲ ಟೇಸ್ಟ್ ಅದೇ ನಮಗೆ ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡೋದಂದರೆ ರೊಟ್ಟಿದಾಗ ಕಾಳು ಅವೆಲ್ಲ ಮಾಡ್ತೀವಿ ಹಬ್ದಾಗ ಅಂದ್ರೆ ನಾವು ಒಬ್ಬಟ್ಟು ಬ್ಯಾಳೆ ಎಲ್ಲ ಕುಚ್ಬಿಟ್ಟು ಅದೆಲ್ಲ ಮಾಡ್ತೀವಿ ಆಮೇಲೆ ಚಪಾತಿ ಮಾಡಿದರೆ ಬೀಮ್ಸ್ ಪಲ್ಯ ಕ್ಯಾರೇಟ್ ಪಲ್ಯ ಚೋಳಂಗಿ ಪಲ್ಯ ಮತ್ತು ಅಲ್ ಚಾದ ದೇನಾ ಬೆಂಡೆಕಾಯಿ ಪಲ್ಯ ಚೋಳಿಕಾಯಿ ಮತ್ತು ಅಂಬ್ರೆ ಕಾಳು ಅವೆಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಇರ್ತತಿ ರೊಟ್ಟಿಯಾಕ ಚಚ್ಚಿ ರೊಟ್ಟಿ ಗೌರಿ ಹಬ್ದಾಗ ಮಾಡ್ತೀವಿ ಚಚ್ಚಿ ರೊಟ್ಟಿನ ಎಳ್ಳು ಹಾಕ್ಬುಟ್ಟು ಸ್ ನಾವು ರೊಟ್ಟಿ ಬಡಿತಿವೆಲ್ಲ ಆ ಥರ ಮಾಡ್ಕೊಂದು ನಾಟಿ ಟೇಸ್ಟ್ ಇರ್ತತೆ ಅದರಲ್ಲಿ ಅದರಲ್ಲಿ ಚಟ್ನಿ ಮಾಡ್ಕೊಂಡು ಹಸಿಕಾಯಿ ಚಟ್ನಿಯೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಇರ್ತತಿ ಅಮೆಕ್ ಕಾಳು ಪಲ್ಯ ಅವೆಲ್ಲ ಮತ್ತು ಪಲಾವ್ ಮಾಡ್ತತಿ ಪಲಾವ್ದ ಕ್ಯಾರೆಟ್ಟು ಬೀನ್ಸು ಅದಕ್ಕೂ ಮಸಾಲೆ ಇರ್ತವ ಅಂತ ಅದ್ಕುನು ಆ ಸೀಮೆ ಮೆಣಸು ಲವಂಗ ಏಲಕ್ಕಿ ಚಕ್ಕೆ ಯಾವ ಗಸ್ಗಸೆ ಪತ್ ದಾ ಇದು ಬುಲ್ಡೆ ಕಾಳು ಅದನ್ನೇ ಸೇಮ್ ಮಸಾಲೆ ಮಾಡ್ಕೊಂಡ್ ಅದ್ರಲ್ಲಿ ಹಾಕಿದ್ದರೂನು ಟೇಸ್ಟ್ ಇರ್ತೈತಿ ಮಟನ್ ಸಾರ್ಗೆ ಹಾಕ್ತಿವಲ್ಲ ಅದೇ ಮಸಾಲೆ ಚೆನ್ನಾಗಿರುತ್ತೆ ಆಮೇಲೆ ಬದನೇಕಾಯಿ ರೊಟ್ಟೆಕ ಬದನೇಕಾಯಿ ಪಲ್ಯೆ ಆಲುಗಡ್ಡಿ ಪಲ್ಯ ಅದೆಲ್ಲ ಚೆನ್ನಾಗಿರುತ್ತೆ ಮತ್ತು ಮೀನು ಪಲಾವ್ದಕ್ಕೆ ಬದನೇಕಾಯಿ ಪಲಾವ್ದಕ್ಕೆ ಬಟಾಣಿ ಆಮೇಲೆ ಕ್ಯಾರೇಟು ಪೀನ್ಸು ಅಸ್ಸೇಕಾಯಿ ಉಳ್ಳಾಗಡ್ಡಿ ಅವೆಲ್ಲ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ ಮತ್ಯಾ